ಹಲೋ ಇದು ಮಂದಾರ ಹೋಟೆಲ್ ಅಲ್ವಾ ನಾನು ನಿಮ್ಮ ಹೋಟೆಲಲ್ಲಿ ಒಂದು ಫುಡ್ ಆರ್ಡರ್ ಮಾಡಿದ್ದೆ ಬಿರಿಯಾನಿ ಮತ್ತು ಕಬಾಬು ಮತ್ತು ಚಿಕನ್ ಸುಕ್ಕ ಮತ್ತು ನೀರು ದೋಸೆ ಎಲ್ಲ ಆರ್ಡ್ರು ಮಾಡಿದ್ದೆ ಸೊ ಚೆನ್ನಾಗಿದೆ ಆದರೆ ಒಂದು ಅಂದರೆ ಏನು ಗೊತ್ತಾ ಬಿರಿಯಾನಿಯ ಬಿರಿಯಾನಿ ಚೆನ್ನಾಗಿತ್ತು ಆದರೆ ಅದರಲ್ಲಿ ಸ್ವಲ್ಪ ಸ್ಪೈಸಿ ಜಾಸ್ತಿ ಆಗಿತ್ತು ಅದೊಂದು ಆದರೆ ರುಚಿ ತುಂಬ ಒಳ್ಳೆದಾಗಿತ್ತು ಇನ್ನೊಂದು ಏನಂದರೆ ನಾನು ಕಬಾಬ್ ಆರ್ಡ್ರು ಮಾಡಿದ್ದೆ ಅದು ಅಂದರೆ ಅದ್ರಲ್ಲಿ ಸ್ವಲ್ಪ ಕಲರೆಲ್ಲ ಜಾಸ್ತಿ ಆಗಿತ್ತು ಟೇಸ್ಟಿ ಆಗಿತ್ತು ಆದರೆ ಕಲರ್ ಸ್ವಲ್ಪ ಕಡಿಮೆ ಮಾಡಬೇಕಿತ್ತು ಇನ್ನೊಂದೇನಂದರೆ ಚಿಕನ್ ಸುಕ್ಕ ಆರ್ಡ್ರು ಮಾಡಿದ್ದೆ ಅದರಲ್ಲಿ ಅದು ಕೂಡ ಟೇಸ್ಟಿ ಆಗಿತ್ತು ಸ್ವಲ್ಪ ಸಾಲ್ಟ್ ಎಲ್ಲ ಜಾಸ್ತಿ ಆಗಿತ್ತು ಆದರೆ ಟೇಸ್ಟಿಯಾಗಿತ್ತು ಸಾಲ್ಟ್ ಜಾಸ್ತಿಯಾಗಿತ್ತು ಮತ್ತು ಆಯಿಲ್ ಸಲ್ಪ ಜಾಸ್ತಿ ಆಗಿತ್ತು ಮತ್ತೊಂದು ನೀರು ದೋಸೆ ಅದು ಕೂಡ ಒಳ್ಳೆದಿತ್ತು ಆದರೆ ಅದು ಸ್ವಲ್ಪ ಒಂಥರ ನೀರು ದೋಸೆ ಅಂದರೆ ಸ್ವಲ್ಪ ಅದು ತೆಳು ಆಗಿರಬೇಕಿತ್ತು ಆದರೆ ಇದು ಸ್ವಲ್ಪ ದಪ್ಪ ಇತ್ತು ಓಕೆ ಆದ್ರು ಪರವಾಗಿಲ್ಲ ಒಳ್ಳೇದಿತ್ತು ತುಂಬಾ ಟೇಸ್ಟಿ ಆಗಿತ್ತು